ಹಾಯ್ ಹಲೊ ಏನು ಮಾಡ್ತಿದ್ದಿಯ ನಿನ್ನೆ ಹೇಳಿದ್ದನಲ್ಲ ನಾನು ನಿನಗೆ ಫೆಸ್ಟಿವಲ್ಲಿಗೆ ಮೀಶೋದಲ್ಲಿ ಬುಕ್ ಮಾಡೋದಾ ಅಂತ ಸೊ ಬುಕ್ ಮಾಡಿದ್ದೆನಲ್ಲಾ ಅದು ಬಂದಿದೆ ನನಗೆ ಬುಕ್ ಮಾಡಿದ್ದೆ ಅದು ಬಂದಿದೆ ಬ್ಲೂ ಆ್ಯಂಡ್ ರೆಡ್ದು ರೆಡ್ ಮಾತ್ರ ಚೆನ್ನಾಗಿದೆ ಕಲರ್ ಮಾತ್ರ ಸಕ್ಕತ್ತಾಗಿತ್ತು ಅದಕ್ಕೆ ನಾನು ವೈಟ್ ಲೆಗ್ಗಿನ್ ಆ್ಯಂಕಲ್ ಹಾಕಿದೆ ಚೆನ್ನಾಗಿತ್ತು ಇನ್ನು ತುಂಬ ಖುಷಿಯಾಯಿತು ಅದು ಬ್ಲೂ ಮತ್ತೆ ಬ್ಲೂ ಒಂದು ಅದು ಚೆನ್ನಾಗಿತ್ತು ಅದಕ್ಕು ವೈಟ್ ಲೆಗ್ಗಿನ್ ಹಾಕಿದೆ ಎರಡಕ್ಕು ವೈಟ್ ಲೆಗ್ಗಿನೇ ಬಟ್ ಚೆನ್ನಾಗಿತ್ತು ಬ್ಲೂ ಮಾತ್ರ ಸಕ್ಕತ್ತಾಗಿತ್ತು ಅದೇ ಥರ ನಾನು ಸಾರಿ ಒಂದು ನೋಡಿದೆ ಅದೂ ಬುಕ್ ಮಾಡಿದ್ದೆ ಅದು ಕೂಡ ಚೆನ್ನಾಗಿ ಬಂದಿದೆ ಸ್ಕೈ ಬ್ಲು ಬುಕ್ ಮಾಡಿದ್ದೆ ಸಾರೀ ಅದೂ ಚೆನ್ನಾಗಿದೆ ಏನಿಲ್ಲ ಅದರಲ್ಲಿ ರೆಡ್ ಮಾತ್ರ ತುಂಬ ಇಷ್ಟ ಆಯಿತು ನಿನಗು ಲಿಂಕ್ ಕಳಿಸ್ತೀನಿ ಬೇಕಾದರೆ ನೋಡು ಶಾಪ್ ಮಾಡು ಮೀಶೋದಲ್ಲಿ ಚೆನ್ನಾಗಿದೆ ಮಾತ್ರ ಕಲೆಕ್ಷನ್ ಎಲ್ಲ ಏನಿಲ್ಲ ಅಮೌಂಟು ಕೂಡ ಚೆನ್ನಾಗಿ ಅಮೌಂಟ್ ಕೂಡ ಚೆನ್ನಾಗಿದೆ ಕೊಡ್ಬೌದು ಆ ಬಟ್ಟೆಗೆ ಇನ್ನು ಕೂಡ ಇನ್ನೂ ಪರ್ಚೇಸ್ ಮಾಡಬೇಕು ಅಂತ ಖುಷಿಯಾಯಿತು ಚೆನ್ನಾಗಿ ಬಂದಿತ್ತು ಮಾತ್ರ ನೀನು ನೀನು ಹೇಳ್ತಿದ್ದಲ್ಲ ನೋಡಬೇಕು ಟಾಪ್ಸ್ ಅದೆಲ್ಲ ಅಂತ ನೋಡು ಫ್ಲಿಪ್ಕಾ ಹಾಗೆ ಫ್ಲಿಪ್ಕಾರ್ಟಲ್ಲು ನಾನು ಬುಕ್ ಮಾಡಿದ್ದೆ ಸಾರೀ ಮತ್ತು ಜೀನ್ಸ್ ಎರಡು ಬುಕ್ ಮಾಡಿದ್ದೆ ಸೊ ಜೀನ್ಸ್ ಮಾತ್ರ ಚೆನ್ನಾಗಿದೆ ನೀನು ನೋಡು ನೀನು ಇನ್ನು ಕಾಲೇಜಿಗೆ ಹಾಕೊಂಡ್ ಬರೋಕೆಲ್ಲ ಚೆನ್ನಾಗಿದೆ ಡೈಲಿವೇರಿಗೆ ಇಲ್ಲ ಆ್ಯಕ್ಚುಲೀ ಹೇಳ್ಬೇಕಂದ್ರೆ ಫ್ಲಿಪ್ಕಾರ್ಟ್ ಮೀಶೋ ಎರಡು ಕೂಡ ಚೆನ್ನಾಗಿದೆ ಎರಡರಲ್ಲು ಚೆನ್ನಾಗಿದೆ ಫ್ಲಿಪ್ಕಾರ್ಟಲ್ಲಿ ಕಲೆಕ್ಷನು ಚೆನ್ನಾಗಿದೆ ನೋಡು ಹಾಗೇ ಫ್ಲಿಪ್ಕಾರ್ಟು ಅದರಲ್ಲಿ ಟಾಪ್ ಜೀನ್ಸ್ ಟಾಪ್ಸ್ ಕುರ್ತಿ ಅದು ಕುರ್ತಿನು ಸಕ್ಕತ್ತಾಗಿದೆ ಮಾತ್ರ ನೋಡು ನೀನು ಪರ್ಚೇಸ್ ಮಾಡು ಲಿಂಕ್ ಕಳಿಸ್ತೀನಿ ಬೇಕಾದರೆ ಇವಾಗ ಫೋಟೋ ಕಳಿಸ್ತೀನಿ ನೋಡು ರೆಡ್ ಟಾಪಿಗೆ ಮಾತ್ರ ನಾನು ವೈಟ್ ಜುಮುಕಿ ಹಾಕಿದೆ ವೈಟ್ ಲೆಗ್ಗಿನ್ ಎಲ್ಲ ಹಾಕಿದೆ ಚೆನ್ನಾಗಿತ್ತು ಮಾತ್ರ ಚೆನ್ನಾಗಿ ಕಾಣಿಸ್ತಿತ್ತು ಟಾಪ್ಸ್ ಮಾತ್ರ ಅದೇ ಥರ ಎಲ್ಲ ಥರ ಸೈಝ್ ಸಿಗುತ್ತೆ ನೋಡು ನೀನು ಪರ್ಚೇಸ್ ಮಾಡು ನಿನ್ಗು ಕೂಡ ಸಿಗುತ್ತೆ ಚೆನ್ನಾಗಿದೆ ಹಾಗೇ ನಿಮ್ಮ ಸಿಸ್ಟರಿಗು ನೋಡು ಚೆನ್ನಾಗಿದೆ ಎಲ್ಲ ಥರ ಚೆನ್ನಾಗಿದೆ ಬಟ್ ಅಮೌಂಟ್ ಕೂಡ ಕೊಡ್ಬೌದು ಏನಿಲ್ಲ ಚೆನ್ನಾಗಿದೆ ಅಮೌಂಟ್ ಕೂಡ ಅದೇ ಥರ ಇದೆ ಬಟ್ ಏನು ಏನು ಲಾಸ್ ಇಲ್ಲ ಅಮೌಂಟ್ ಅನಿಸುತ್ತೆ ಚೆನ್ನಾಗಿದೆ ಮಾತ್ರ ಕೊಡ್ಬೌದು ಹಾಗೆ ನಾವು ಫ್ಲಿಪ್ಕಾರ್ಟಲ್ಲಿ ಹಾಗೆ ಪರ್ಚೇಸ್ ಮಾಡ್ತಿದ್ದೆ ಜೀನ್ಸ್ ಮಾತ್ರ ತುಂಬಾ ಕಮ್ಮಿ ರೇಂಜಿಗೆ ಚೆನ್ನಾಗಿರೋದೆಲ್ಲ ಸಿಗ್ತಿತ್ತು ಚೆನ್ನಾಗಿತ್ತು ಮಾತ್ರ ಪರ್ಚೇಸ್ ಮಾಡಿದ್ದು ಕುರ್ತಿ ಟಾಪ್ಸ್ ಕುರ್ತೀಸ್ ಫ್ಲಿಪ್ಕಾರ್ಟಲ್ಲಿ ಕುರ್ತೀಸ್ ನೋಡಿದೆ ಆವಾಗ ಒಂದು ಹೇಳಿದ್ನಲ್ಲ ನಿನಗೆ ಎಲ್ಲೋ ಕಲರದ್ದು ಒಂದು ಕುರ್ತಿ ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದೆ ಅಂತ ಅದು ಕೂಡ ಚೆನ್ನಾಗಿ ಬಂದಿದೆ ಎಲ್ಲೋ ಎಲ್ಲೋ ಕಲರಿಗು ಕೂಡ ವೈಟ್ ಕಲರ್ ಆ್ಯಂಕಲ್ ಲೆಂತ್ ಆ್ಯಂಕಲ್ ಲೆಂತ್ ಲೆಂತ್ ಪ್ಯಾಂಟ್ ಹಾಕಿದೆ ಅದು ಚೆನ್ನಾಗಿತ್ತು ಮಾತ್ರ ತುಂಬ ಖುಷಿಯಾಯಿತು ಎರಡರಿಂದ ನೆಕ್ಸ್ಟ್ ಫೆಸ್ಟಿವಲ್ಲಿಗೆ ಇಬ್ಬರು ಮೀಶೋದಲ್ಲಿ ಬುಕ್ ಮಾಡೋದಾ ಇನ್ನೂ ಇನ್ನೂ ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ ನೀನು ಕೂಡ ನೋಡು ಕಲೆಕ್ಷನ್ ಎಲ್ಲ ಚೆನ್ನಾಗಿ ಬಂದೈತೆ ನಿನ್ಗು ಫ್ಲಿಪ್ಕಾರ್ಟಲ್ಲು ಕೂಡ ಲಿಂಕ್ ಕಳಿಸ್ತೀನಿ ಜೀನ್ಸ್ ಹೇಳಿದ್ಯಲ್ಲ ನೀನು ನಾನು ತಗೊಂಡಿದ್ದೀನಿ ಇವಾಗ ನೀನು ಒಂದುಸರಿ ನೋಡು ಚೆನ್ನಾಗಿದೆ ಏನಿಲ್ಲ ಕಂಫರ್ಟೇಬಲ್ಲಾಗಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿದರೆ ತುಂಬ ಖುಷಿಯಾಯಿತು ಮಾತ್ರ ನಾನು ಹೆಂಗ್ ಬರುತ್ತೊ ಏನೋ ಅಂದ್ಕೊಂಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಜೀನ್ಸ್ ಎಲ್ಲ ಕಲರೆಲ್ಲ ಬೇರೆ ಬರುತ್ತೊ ಏನೋ ಏನೋ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗಿದೆ ಮಾತ್ರ ಜೀನ್ಸ್ ಎಲ್ಲ ಕಲರೆಲ್ಲ ಚೇಂಜಸ್ ಆಗ್ಬೌದೇನೊ ಆಕಸ್ಮಾತ್ ಸೈಜೆಲ್ಲ ಚಿಕ್ಕದಾಗ್ಬೌದೇನೊ ಅದೆಲ್ಲ ಅಂದ್ಕೊಂಡಿದ್ದೆ ಸೈಜೆಲ್ಲ ಬುಕ್ ಮಾಡಿದ್ದೆ ಕರೆಕ್ಟಾಗಿ ನಾನು ನೀ ಕರೆಕ್ಟಾಗಿ ಇರಲ್ವೇನೊ ಕಲರ್ ಸೇ ಶೇಡ್ ಆಗುತ್ತೇನೊ ಅಂತೆಲ್ಲ ಅಂದ್ಕೊಂಡಿದ್ದೆ ಬಟ್ ಚೆನ್ನಾಗಿ ಬಂದೈತೆ ಜೀನ್ಸ್ ಮಾತ್ರ ಇನ್ನು ಕುರ್ತಿ ಕುರ್ತಿ ಹೇಳಿದ್ನಲ್ಲ ಎಲ್ಲೋ ಕಲರು ಆ ಎಲ್ಲೋ ಕಲರ್ ಕುರ್ತಿ ಕೂಡ ಚೆನ್ನಾಗಿ ಬಂದಿದೆ ಅದು ನಾನು ಎಲ್ಲೋ ಕಲರ್ ಬರ ಎಲ್ಲೋ ಬೇರೆ ಕಲರಾಗುತ್ತೆ ಅಂ ಬೇರೆ ಕಲರ್ ಬರ್ಬೌದೇನೋ ಅಂದ್ಕೊಂಡಿದ್ದೆ ಬಟ್ ಎಲ್ಲೋ ಕಲರೇ ತಂದುಕೊಟ್ಟಿದ್ದಾರೆ ಎಲ್ಲೋ ಕಲರೇ ಚೆನ್ನಾಗಿದೆ ಕಲರ್ ಮಾತ್ರ ಬೇರೆ ಅಲ್ಲಿ ಫೋನಲ್ಲಿ ನೋಡಿದಾಗ್ಲೆ ಒಂಥರ ಎದುರುಗಡೆ ನೋಡಿದಾಗ್ಲೆ ಒಂಥರ ಫೋನಲ್ಲಿ ಬೇರೆ ಥರ ಇರುತ್ತೆ ಇಲ್ಲಿ ಬೇರೆ ತಂದ್ಕೊಡ್ತಾರೆನೋ ಅಂದ್ಕೊಂಡಿದ್ದೆ ಯಾಕೆಂದ್ರೆ ಅದು ಚೆನ್ನಾಗಿತ್ತು ಎಲ್ಲೋ ಕಲರದ್ದು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದು ಕುರ್ತಿ ಅದೇ ಥರ ಇನ್ನು ನಾನು ಪರ್ಚೇಸ್ ಮಾಡಬೇಕು ಅಂತಿದ್ದೀನಿ ಇವಾಗ ಜಸ್ಟು ಜೀನ್ಸ್ ಒಂದು ಕುರ್ತಿ ಬುಕ್ ಮಾಡಿದ್ದೀನಿ ಅದ್ರಲ್ಲಿ ಎಲ್ಲೋ ಕಲರ್ ಕುರ್ತಿ ಮಾತ್ರ ಸಕ್ಕತ್ತಾಗಿತ್ತು ಮಾತ್ರ ತುಂಬ ಇಷ್ಟ ಆಯಿತು ತುಂಬ ಖುಷಿಯಾಯಿತು ಮನೇಲೆಲ್ಲ ಚೆನ್ನಾಗೈತೆ ಅಂತಂದರು ಕಮ್ಮಿ ದುಡ್ಡಲ್ಲಿ ಚೆನ್ನಾಗಿ ಸಿಕ್ಕಿದೆ ಅಂತೆಲ್ಲ ಅಂದರು ತುಂಬ ಖುಷಿಯಾಯಿತು ಸೊ ನಾನು ಇವಾಗ ನೆಕ್ಸ್ಟು ನಮ್ಮನೇಲಿ ಸಿಸ್ಟರಿಗೆ ಎಲ್ಲಾರಿಗು ಅದರಲ್ಲೆ ಬುಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬರ್ತೀನಲ್ಲ ಸೊ ನೀನು ನೋಡು ನಿನ್ನ ಸಿಸ್ಟರಿಗೆ ನಿನಗೆ ಎಲ್ಲ ತುಂಬ ಎಲ್ಪಾಗುತ್ತೆ ಮನೆಯತ್ತಿರನೆ ತಂದುಕೊಡ್ತರೆ ಏನು ರಿಸ್ಕು ಇರಲ್ಲ ನಾವು ಬುಕ್ ಮಾಡಿದರೆ ನೀಟಾಗಿ ಅದೇ ಥರ ಸೇಮ್ ತಂದ್ಕೊಡ್ತಾರೆ ಏನಿಲ್ಲ ತುಂಬ ಖುಷಿಯಾಗುತ್ತೆ ನೋಡೋದಕ್ಕೆ ನೋಡು ಬೇಕಾದರೆ ಬುಕ್ ಮಾಡು ಟ್ರೈ ಮಾಡು ಚೆನ್ನಾಗಿ ಬರುತ್ತೆ ಕಲೆಕ್ಷನೆಲ್ಲ ಮತ್ತೆ ಇನ್ನು ನೀನು ಮೀಶೋದಲ್ಲಿ ಹೇಳಿದ್ನಲ್ಲ ಲಿಂಕ್ ಕಳಿಸಿ ಕಳಿಸ್ತೀನಿ ಅಂತ ಇವಾಗ ಕಳಿಸ್ತೀನಿ ನೋಡು ತುಂಬ ಚೆನ್ನಾಗಿದೆ ಹಾಗೇ ಇದು ಫ್ಲಿಪ್ಕಾರ್ಟಲ್ಲು ನೋಡು ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಕಳಿಸ್ಕೊಡ್ತಿನಿ ಇವಾಗ ಅದರ ಲಿಂಕ್ ಕಳಿಸ್ಕೊಡ್ತೀನಿ ಅದು ನೋಡು ಕಲೆಕ್ಷನ್ನಾ ಹೇಗಿದೆ ಅಂತ ಚೆನ್ನಾಗಿದೆ ಮಾತ್ರ ನನಗೆ ತುಂಬ ಇಷ್ಟ ಆಯಿತು ನಿನಗು ತುಂಬ ಇಷ್ಟ ಆಗುತ್ತೆ ಅಂದ್ಕೊತಿನಿ ನೋಡು ಓಕೆ ಬಾಯ್